ನನ್ನ ನೆಚ್ಚಿನ ಆಟ ಕ್ರಿಕೇಟು ಯಾಕೆಂದರೆ ನಾವು ಚಿಕ್ಕ ಹುಡುಗರಿಂದನೂ ನಾವು ಅದು ಆಡ್ಕೊಂಡು ಬೆಳ್ಕೊಂಡ್ಬಂದಿರೋ ಅದೊಂದು ಕ್ರೀಡೆ ನಾವು ಚಿಕ್ಕ ವಯಸ್ಸಿನಿಂದನು ನಾನು ಕಾಲೇಜು ಸ್ಕೂಲು ಎಲ್ಲಾದ್ರಲ್ಲೂ ನಾನು ಕ್ರಿಕೇಟನ್ನ ಆಡುತ್ತಿದ್ದೆ ಇವಾಗ ನಾನು ಸ್ಕೂಲ್ ಬಿಟ್ಟಿದ ತಕ್ಷಣ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಹುಡುಗರು ಹೋಗಿ ಕ್ರಿಕೆಟನ್ನ ಆಡ್ತಿದ್ವಿ ಮತ್ತು ಈಗಲೂ ಕೂಡ ನಮಗೆ ಸಮಯ ಸಿಕ್ಕಿದಾಗ ನಾವು ನಾವು ನಮ್ಮ ಹಳೆಯ ಗೆಳೆಯರು ಮ್ ಎಲ್ಲಾರೂ ಒಂದಾಗಿ ಹೋಗಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತೇವೆ ಮತ್ತು ನಾವು ಅವಾಗಲಿಂದನೂ ಕೂಡ ನಾವು ವಲ್ಡ್ ಕಪ್ಪು ಟಿ ಟ್ವೆಂಟಿ ವಲ್ಡ್ ಕಪ್ಪು ಮತ್ತು ಟೆಸ್ಟು ಈ ಥರ ಎಲ್ಲ ಕ್ರಿಕೆಟ್ನನ್ನು ನೋಡ್ಕೊಂಡು ಬೆಳೆದಿರೋ ಯುವಕರು ನಾವು ಅವಾಗ ಇವಾಗ ಇವಾಗಲೂ ಕೂಡ ನಾವು ಯಾವ್ದೇ ಕ್ರಿಕೆಟ್ ಮ್ಯಾಚನ್ನೂ ನಾನು ಮಿಸ್ ಮಾಡೋದಿಲ್ಲ ಮತ್ತು ನಾನು ಚಿಕ್ಕ ವಯ್ಸಲ್ಲಿದ್ದಾಗ್ಲಂದಾಗ್ಲೂ ನಾನು ಕ್ರಿಕೆಟ್ ನೋಡ್ತಿದ್ದೆ ಆನಂತರ ಐ ಪಿ ಎಲ್ ಮ್ಯಾಚಸ್ಗಳ್ನ ನಾನು ಒಂದೇ ಒಂದು ಮ್ಯಾಚ್ ಬಿಡ್ದೆ ಕೂಡ ನಾನು ನೋಡ್ತಿದ್ದೆ ಆಮೇಲೆ ಇಂಡ್ಯಾ ಪಾಕಿಸ್ತಾನ್ ಮ್ಯಾಚ್ ಅಂತೂ ಬಂದಾಗಂತೂ ನಾವು ಕಾ ಸ್ಕೂಲುಗೇನು ರಜಾ ಹಾಕ್ ಕೂಡ ನೋಡುತ್ತಿದ್ವಿ ಆಲ್ಮೋಸ್ಟ್ ಅವಾಗೆಲ್ಲ ಭಾನುವಾರ ಬರೋದು ಇನ್ನು ಮಿಕ್ಕಿದ ಟೈಮ್ ವಲ್ಡ್ ಕಪ್ ಟೈಮಲ್ಲಿ ಎಲ್ಲ ಸ್ಕೂಲಿಗೆ ರಜಾ ಹಾಕಿ ನಾವು ನೋಡ್ತಿದ್ವಿ ಇಂಡ್ಯಾ ಪಾಕಿಸ್ತಾನ್ ಮ್ಯಾಚ್ಗಳ್ನ ಮತ್ತು ಯಾವ್ದೇ ರೀತಿ ಇಂಡ್ಯಾ ಮತ್ತು ಯಾವ್ದೇ ರೀತಿ ಐ ಪಿ ಎಲ್ ಮ್ಯಾಚಸ್ಗುಳು ನೆಡೆದಾಗ ನಮ್ಮ ಬೆಂಗ್ಳೂರು ಮ್ಯಾಛು ಮತ್ತು ನಮ್ಮ ಇಂಡ್ಯಾ ಮ್ಯಾಛ್ಗಳು ನೆಡೆದಾಗಲೂ ಕೂಡ ನಾವು ಅದು ಕರ್ನಾಟಕದಲ್ಲಿ ಮ್ಯಾಛು ಇದ್ದಾಗ ನಾನು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ತಿರಲಿಲ್ಲ ಪ್ರತಿ ಮ್ಯಾಛ್ನು ನಾನು ಚಿನ್ನಸ್ವಾಮಿ ಸ್ಟೇಡಿಯಂಗೋಗಿ ಅಲ್ಲೇ ಕುಳ್ತಿ ನೋಡಿ ಅನುಭವ್ಸಿ ಆಟ ಆ ಆಟವನ್ನು ನೋಡಿ ನಾನು ಸಂತೋಷ ಪಡ್ಕೊಂಡು ವಾಪಸ್ ಬರ್ತಿದ್ವಿ ನಾನೊಬ್ಬನೇ ಕೂಡ ಹೋಗ್ತಿರ್ಲಿಲ್ಲ ನಮ್ಮ ಗೆಳೆಯರ ಜೊತೆ ಹೋಗಿ ಎಲ್ಲ ಸ್ಪೋರ್ಟ್ಸನ್ನೂ ನೋಡಿ ನಮ್ಗೆ ಅದು ಆಡೋಕ್ಕೆ ನಮ್ಗೆ ತುಂಬ ಇಷ್ಟ ಇತ್ತು ಅದರಲ್ಲೂ ನನಗೆ ಕ್ರಿಕೆಟ್ ಮ್ಯಾಚನ್ನ ಅಂತೂ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ ಇದು ನನ್ನ ನೆಚ್ಚಿನ ಆಟವು ಮುಂಚೆಯಿಂದನೂ ಇತ್ತು ಈಗಲೂ ಕೂಡ ಮತ್ತು ಮುಂದೆಯೂ ಕೂಡ ನನ್ನ ನೆಚ್ಚಿನ ಆಟ ಯಾವುದಂದ್ರೆ ಅದು ಕ್ರಿಕೆಟು ಮತ್ತು ಇದು ನಮ್ಮ ದೇಶದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಯುವಕರಿಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಯಾಕೆಂದರೆ ಇದೇ ನಮ್ಮ ದೇಶದ ಪ್ರಸಿದ್ಧವಾದ ಮತ್ತು ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ಸ್ಪೋರ್ಟ್ಸ್ಗೆ ಅಂದರೆ ನಾವು ಕ್ರಿಕೆಟಿಗೆ ಯಾಕೆಂದರೆ ಎಂತೆಂಥ ದೊಡ್ಡ ಪ್ಲೇಯರ್ಗಳ್ನೆಲ್ಲ ನೋಡಿ ನಾವು ಅವರಂಗೇ ಆಡಬೇಕಂತ ಇಷ್ಟ ಪಡ್ತಿದ್ವಿ ಸಚಿನ್ ತೆಂಡೂಲ್ಕರನ್ನ ಗಾಡ್ ಆಫ್ ಕ್ರಿಕೆಟ್ ಅಂತಾರೆ ವಿರಾಟ್ ಕೊಹ್ಲಿ ದ್ ಮಹೇಂದ್ರ ಸಿಂಗ್ ಧೋನಿ ಸೌರವ್ ಗಂಗೂಲಿ ಇಂತಿಂಥ ರಾಹುಲ್ ದ್ರಾವಿಡ್ ಇಂತಿಂಥ ದೊಡ್ಡ ದೊಡ್ಡ ಪ್ಲೇಯರ್ಗಳು ಇರ್ಬೇಕಾದ್ರೆ ಎಲ್ಲ ಮಕ್ಕಳಿಗೂ ಈ ಕ್ರಿಕೆಟ್ ಇಷ್ಟವಾಗೋಕ್ಕೆ ಕಾರಣ ಮತ್ತು ಯಾರ್ಗೂ ಮತ್ತು ಕ್ರಿಕೆಟ್ ಒಂದು ಯಾರ್ಗು ಇಷ್ಟ ಇಲ್ಲಾಂತನೇ ಹೇಳಕ್ಕಾಗಲ್ಲ ಯಾಕಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಲೆಲ್ಲ ಹುಡ್ಗರಿಗೆಲ್ಲ ಕ್ರಿಕೆಟ್ಟೇ ಇಷ್ಟ ಅದ್ರಲ್ಲಿ ನಾನೂ ಒಬ್ಬ ಕೂಡ